ಹೌದು ಹೇಳಿ ಎಂತ ಆಗಬೇಕಿತ್ತು

ಟ್ವೆಂಟಿ ಫೈಯಾ

ಒಂದು ಪ್ಲೇಟಿಗೆ ಐವತ್ತು ರುಪಾಯ್ ಆಗ್ತದೆ

ತೌಸನ್ ಫಿಫ್ಟಿ ಒಂದು ಸಾವಿರದ ಐವತ್ತು ಕಾಫಿ ಇದೆ ಟೀ ಇದೆ ಮಾಲ್ಟ್ ಇದೇ ಮತ್ತು ಜೀರಿಗೆ ಕಷಾಯ ಇದೆ ಐದು ಟೀಯಾ

ಹತ್ತು ಓಕೆ ಯಾವ ತಾರೀಕಿಗೆ ಅಂತ ಹೇಳಿದ್ದು ಇಪ್ಪತ್ತೆಂಟಕ್ಕಲ ಸರಿ ಬೆಳಗ್ಗೆಯಲ ಎಲ್ಲಿಗೇ ಸ್ಥಳ ನಾವೇ ತಂದು ಕೊಡಬೇಕಾ ಅಥ್ವ ನೀವು ಬರ್ತೀರಾ ನಾವು ಕೊಡ್ತೇವೆ ಬಂದವರಿಗೇ ಚಾರ್ಜಸ್ ಕೊಡ್ಬೇಕು ಆಗ್ತದೆ ಒಂದು ಟು ಹನ್ ಇನ್ನೂರು ರುಪಾಯ್ ಕೊಡ್ಬೇಕು ಆಗ್ತದೆ ಕಾಫಿಗೇ ಇಪ್ಪತ್ತು ರುಪಾಯಿ ಆಗ್ತದೆ ಟೀಗೆ ಹದಿನೈದು ಮಾಲ್ಟಿಗೇ ಹದಿನೈದು ಕಷಾಯಕ್ಕೆ ಇಪ್ಪತ್ತು ಮೈಸೂರು ಮಸಾಲ ದೋಸೆ ಬಿಟ್ಟು ದಾವಣಗೆರೆ ಬೆಣ್ಣೆ ದೋಸೆ ಇದೆ ಹಾಂ ಅದು ಸ್ಪೆಷಲ್ ಇದೆ ಮತ್ತು ರಾಗಿ ದೋಸೆ ಇದೆ ಉಡುಪಿದು ಸ್ಪೆಷಲ್ ಎಲ್ಲ ಅದೇ ನಮ್ದು ವೆಜ್ಜಲ ಹಾಗಾಗಿ ಉಡುಪಿಯಲ್ಲೀ ಜಾಸ್ತಿ ನಾನ್ ವೆಜ್ಜಲ ಮತ್ತು ನೀರು ದೋಸೆ ಸಿಕ್ತದೆ ಮೊದಲೆ ಒಂದಿನ ಮುಂಚೆ ಓ ಹೇಳ್ಬೇಕಿತ್ತು ಹೇಳಬೇಕು ನೀವು ಫೋನ್ ಮಾಡಿ ಹೇಳಿದರು ಆಗ್ತದೆ ಇಲ್ಲಿ ಬಂದು ಹೇಳಿದರು ಆಗ್ತದೇ ಇದು ಒಟ್ಟೂ ಎರಡು ಸಾವಿರದ ನಾಲ್ಕು ನೂರು ಡಿಸ್ಕೌಂಟೂ ಎರಡು ಸಾವಿರದ ಐದುನೂರು ಆಗಿತ್ತು ಡಿಸ್ಕೌಂಟ್ ಮಾಡಿ ಎರಡು ಸಾವಿರದ ನಾಲ್ಕು ನೂರು ಎಡ್ವಾನ್ಸ್ ಇನ್ನೂರು ರುಪಾಯ್ ಕೊಟ್ಟರೆ ಆಗ್ತದೆ ನಿಮ್ಮಹತ್ರ ಗೂಗುಲ್ ಪೇ ಇದ್ರೆ ಗೂಗುಲ್ ಪೇ ಮಾಡ್ಬೋದು ಇಲ್ಲಾಂದರೆ ಬಂದವ್ರಹತ್ರ ಕೋಡ್ಬೋದು ಸರಿ ಹಾಂ